ನಾನೊಂದು ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದಿಂದ ಒಂದು ಕೆಲ್ಸದಲ್ಲಿ ಇದ್ದೇನೆ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸು ಒಂದು ಹತ್ತರಿಂದ ಇಪ್ಪತ್ತು ವರ್ಷ ಇವಾಗ ಸದ್ಯಕ್ಕೆ ಆಗಿರ್ಬೌದು ಅದರಲ್ಲಿ ತುಂಬ ಪ್ರೊಜೆಕ್ಟ್ಗಳನ್ನು ನಾನು ನೆರವೇರಿಸಿದ್ದೇನೆ ಕಷ್ಟದ್ದು ಇತ್ತು ಸುಲಭದ್ದಿತ್ತು ಮಧ್ಯಮದಲ್ಲಿದ್ದಂಥದ್ದು ಪ್ರೊಜೆಕ್ಟ್ಗಳು ತುಂಬ ಇದ್ದವು ಹಾಗೇ ಕೆಲವು ಪ್ರೊಜೆಕ್ಟ್ ಅಂದರೆ ತುಂಬ ಕಷ್ಟಕರವಾಗಿತ್ತು ಕೆಲವು ತುಂಬ ಈಝಿಯಾಗಿತ್ತು ಆದಷ್ಟು ಬೇಗ ಅದನ್ನು ಮುಗಿಸಿಬಿಡುವಂಥ ಪ್ರೊಜೆಕ್ಟ್ಗಳು ತುಂಬ ಇತ್ತು ಆದರೆ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಹೋಗೋದಾದರೆ ಒಂದೆರಡು ಪ್ರೊಜೆಕ್ಟಲ್ಲಿ ನಾನು ತುಂಬ ಕಷ್ಟಪಡ್ಬೇಕಾದದ್ದು ಸ್ ಸನ್ನಿವೇಶಗಳು ಬಂದಿದ್ವು ಅದು ಯಾವುದಂತ ಹೇಳಿದರೆ ಒಂದು ಹ್ಯೂಮನ್ ರಿಸೋರ್ಸ್ ಪೇರೋಲ್ ಅಂತ ಹೇಳಿ ಒಂದು ಏನೋ ಒಂದು ಪ್ರೊಜೆಕ್ಟ್ ನನ್ಗೆ ವಹಿಸಿದ್ರು ನನ್ನ ಕಂಪೆನಿಯವರು ಹಳೆಯ ಕಂಪೆನಿಯವರು ಅವಾಗಿನ ಸಮಯದಲ್ಲಿ ಏನಂತೇಳಿದರೆ ಅದು ಹೊಸ ಪ್ರೊಜೆಕ್ಟ್ ನಾವು ಭಾರತದಲ್ಲಿ ಅದನ್ನು ಔಟ್ಸೋರ್ಸ್ ಮಾಡಿ ಇಲ್ಲಿಂದ ನಡೆಸುವಂಥ ಒಂದು ವ್ಯವಸ್ಥೆಗಳನ್ನು ನಾವು ಮಾಡಿದ್ದೆವು ಅದ್ರಲ್ಲಿ ಬೇಕಾಗಿರುವಂತಹ ಜನರ ಸ್ಕಿಲ್ಸ್ ಏನಿದೆ ಅಂಥದ್ದೇ ಒಂದು ಇಂಥದ್ದೇ ಜನ ಬೇಕು ಅಂತ ಹೇಳಿ ಅದ್ರಲ್ಲಿ ಅವರು ಪಾಯಿಂಟ್ಗಳನ್ನು ಹಾಕಿದ್ದರು ಸೊ ಅದರ ಪ್ರಕಾರ ನಾವು ಜನರನ್ನು ಒಟ್ಟುಗೂಡಿಸಿ ತುಂಬ ಕಷ್ಟಕರವಾಗಿತ್ತು ಆ ಜನರನ್ನು ಅಂಥದ್ದೇ ಬೇಕಾದ ಆ ಸ್ಕಿಲ್ ಸೆಟ್ಟನ್ನು ಹುಡುಕಿಕೊಂಡು ಹೋಗುವಂತಹ ಒಂದು ವಿಚಾರ ಏನಿತ್ತು ಅದು ತುಂಬ ಕಷ್ಟ ಇತ್ತು ಆದರೆ ಅದರ ಅದರ ಮಧ್ಯದಲ್ಲಿ ಏನಾಯಿತಂತ ಹೇಳಿದರೆ ಸಮಯ ಕಾಲಾವಕಾಶದ ಕೊರತೆ ಅದು ಬಂದಿದ್ದೆ ತಡ ಒಂದು ಹತ್ತು ದಿನದ ದಿವಸದೊಳಗೆ ನಾವು ಈ ಪ್ರೊಜೆಕ್ಟನ್ನು ಶುರು ಮಾಡಬೇಕು ಅಂತ ಹೇಳಿ ಒಂದು ಅವರ ರಿಕ್ವೆಸ್ಟ್ ಏನಿತ್ತು ಸೊ ಅದ್ರ ಪ್ರಕಾರ ನಾವು ಊರಿಡಿ ತಿರುಗಿ ಬೇರೆ ಬೇರೆ ಕಾಲೇಜುಗಳಿಗೆಲ್ಲ ಹೋಗಿ ಅಂತಹ ರೀತಿಯಲ್ಲಿ ಆ ಪರ್ಟಿಕ್ಯುಲರ್ ಕೆಲಸಕ್ಕೆ ಆಗುವಂತಹ ವ್ಯಕ್ತಿಗಳನ್ನು ಅಥವಾ ಎಂಪ್ಲಾಯ್ಸ್ ಯಾರಿದ್ದಾರೆ ಅವರನ್ನು ನಾವು ಹುಡುಕಿ ಅವರಿಗೆ ಟ್ರೈನಿಂಗನ್ನು ಕೊಟ್ಟು ಆದಷ್ಟು ಬೇಗ ಆ ಕೆಲಸಗಳನ್ನು ನಾವು ನಿರ್ವಹ್ಸಿದೆವು ಇದು ತುಂಬ ಚ್ಯಾಲೆಂಜಿಂಗಾಗಿತ್ತು ಯಾಕಂತೇಳಿದರೆ ಇದ್ರಲ್ಲಿ ಸಮಯದ ಕೊರತೆ ತುಂಬ ಇತ್ತು ನಾವು ಒಂದು ವೇಳೆ ಇದನ್ನು ಶುರು ಮಾಡದೇ ಹೋಗಿದ್ದಿದ್ದರೆ ಬೇರೆಯವ್ರು ಯಾರಾದರೂ ಅಥವಾ ಈ ಪ್ರೊಜೆಕ್ಟ್ ನಮ್ಮ ಕೈಯಿಂದ ಹೋಗುವಂಥ ಪರಿಸ್ಥಿತಿ ಇತ್ತು ಸೊ ಹಾಗಾಗಿ ಎಲ್ಲರೂ ಒಟ್ಟುಗೂಡಿ ಒಂದು ಟೀಮ್ವರ್ಕ್ ಅಂತ ಏನು ಹೇಳ್ತೇವೆ ಅದರ ಪ್ರಕಾರ ನಾವು ಪ್ಲ್ಯಾನ್ಗಳನ್ನು ಮಾಡಿ ಆದಷ್ಟು ಬೇಗ ಇದನ್ನು ನೆರವೇರ್ಸಿ ಕೊಟ್ಟಿದ್ದೇವೆ ತ್ಯಾಂಕ್ ಯು